ಜನರು ಹಳ್ಳಿಗಳಿಗಿಂತಲೂ ಪಟ್ಟಣದಲ್ಲಿ ವಾಸಿಸಲು ಹೆಚ್ಚು ಇಷ್ಟಪಡುತ್ತಾರೆ ಏಕೆಂದರೆ ಪಟ್ಟಣದಲ್ಲಿನ ವಾತಾವರಣವೇ ಹಾಗೆ ಬಣ್ಣ ಬಣ್ಣದ ಮಾತು ಅದ್ದೂರಿಯಾದ ಜೀವನ ಇದಕ್ಕೆ ಜನರು ಮಾರುಹೋಗುತ್ತಾರೆ ಆದರೆ ಹಳ್ಳಿಯಲ್ಲಿರುವ ಮುಗ್ಧ ಜನರಿಗೆ ಹಳ್ಳಿಯೇ ಪ್ರಪಂಚ ಅಲ್ಲಿ ಅವರದ್ದೇ ಆದ ಸಂಪ್ರದಾಯ ಕಟ್ಟುಪಾಡುಗಳಿರುತ್ತವೆ ಹಳ್ಳಿಯಲ್ಲಿ ಎಲ್ಲ ಕೆಲಸವನ್ನು ಅವರೇ ಸ್ವತಃ ಮಾಡಿಕೊಳ್ಳುತ್ತಾರೆ ಯಾರನ್ನೂ ಅವಲಂಬಿಸುವುದಿಲ್ಲ ಇದು ಕೆಲವರಿಗೆ ಕಷ್ಟವೆನಿಸಬಹುದು ಹಾಗಾಗಿ ಮದುವೆಯ ವಿಷಯದಲ್ಲಿಯೂ ಯುವ ಜನತೆಯು ತೊಂದರೆಯನ್ನು ಅನುಭವಿಸುತ್ತಾರೆ ಹಳ್ಳಿಯ ಜನರನ್ನು ಮದುವೆಯಾದರೆ ಅಲ್ಲಿಯೇ ಜೀವನಪರ್ಯಂತ ಬದುಕಬೇಕು ಹಾಗೂ ಅಲ್ಲಿನ ಕಷ್ಟಗಳಿಗೆ ಹೊಂದಿಕೊಳ್ಳಬೇಕು ಇದು ಕೆಲವರಿಗೆ ನುಂಗಲಾರದ ತುತ್ತು ಪಟ್ಟಣದಲ್ಲಿ ಹಾಗಲ್ಲ ತಮಗೆ ಇಷ್ಟ ಬಂದ ಹಾಗೆ ಯಾವುದೇ ಸಂಪ್ರದಾಯ ಕಟ್ಟುಪಾಡುಗಳಿಲ್ಲದೇ ಸ್ವತಂತ್ರವಾಗಿ ಇರಬಹುದು ಎನ್ನುವುದು ಕೆಲವರ ವಾದ ಅಲ್ಲಿ ಹೇಳುವವರಿಲ್ಲ ಕೇಳುವವರಿಲ್ಲ ಆ ಕಾರಣದಿಂದ ಕೆಲವರಿಗೆ ಪಟ್ಟಣದ ಜೀವನ ತುಂಬ ಇಷ್ಟವಾಗಿರುತ್ತದೆ